ಭಾರತದ ಮಾಧ್ಯಮದ ಬಗ್ಗೆ ಮಾತಾಡ್ಬೇಕೆಂದರೆ ಒಂದು ಸ್ವಲ್ಪ ನಮ್ಮ ಕರೋನ ಟೈಮ್ದು ಮಾತಾಡ್ಬೇಕು ರೀ ಕರೋನಾ ಬಂದಾಗ ಮಾಧ್ಯಮದವ್ರು ಫುಲ್ ಹೆದ್ರಿಸ್ಬಿಟ್ರು ನಮ್ಗೆ ಹೊರಗೆ ಬರೋಕೆ ಹೋಗ್ಬ್ಯಾಡಿ ರೀ ಅಲ್ಲಿ ಹೋಗೋಕೆ ಹೋಗ್ಬ್ಯಾಡಿ ರೀ ಇಲ್ಲಿ ಹೋಗೋಕೆ ಹೊಗ್ಬ್ಯಾಡಿ ರೀ ಮನೆ ಬಿಟ್ಟು ಹೊರಗೆ ಬರ್ಬ್ಯಾಡಿ ರೀ ಅಲ್ಲಿ ಕರೋನ ಬಂತು ಇಲ್ಲಿ ಕರೋನ ಬಂತು ಈಗ ಹೇಳಬೇಕೆಂದರೆ ಇವೂ ನಾವು ಮಿಡಲ್ ಕ್ಲಾಸ್ ಜನ ನಡು ಮನೆಯವ್ರು ಅಂದ್ರೆ ಈ ಕಡೆ ದುಡಿದ್ರೆ ನಾವು ಮನ್ಯಾಗ ಊಟ ಮಾಡ್ತೀವಿ ರೀ ತಿಂತೀವಿ ಅಂಥದ್ರೊಳಗೆ ಇವರು ಹೊರ್ಗೆ ಹೋಗ್ಬ್ಯಾಡ ರೀ ಅಂಥೇಳಿ ಹೊರಗೆ ಹೋದ್ರೆ ಕಟ್ಟಿಗೆಲೆ ಹೊಡಿತಿದ್ರು ಇದು ಮಾಡ್ತಿದ್ರು ಕರೋನದ ಭಾಳ ತ್ರಾಸ್ ಆಯ್ತು ನಮ್ಗೆ ಒಂದು ಬಿಸ್ಕಿಟಿನ ರೇಟ ಒಂದು ಪಾರ್ಲೇ ಜಿ ಬಿಸ್ಕಿಟಿನ ರೇಟ ಐದು ರೂಪಾಯಿ ಹೋಗಿ ಹತ್ತು ರೂಪಾಯಿ ಮಾಡಿದರು ಅಂಗಡಿಯೆಲ್ಲ ಬಂದ್ ಮಾಡಿದರು ಹಾಂ ಗುಳಿಗೆ ಅಂಗಡಿ ಬಂದ್ ಮಾಡಿದರು ಎಲ್ಲ ಬಂದ್ ಮಾಡಿದರು ಮೂರು ಮಕ್ಳು ತಗೊಂಡು ನಾನು ಹೆಂಗೆ ಹೊರಗೆ ಬೀಳಲಿ ಹೆಂಗೆ ಹೊರಗೆ ಹೋಗ್ಲಿ ಇದು ಒಂದು ಸ್ವಲ್ಪ ಮಾಧ್ಯಮ ನಮ್ಗೆ ಭಾಳ ತುಂಬನೇ ಭಾಳ ಅಂದ್ರೆ ಭಾಳ ಹೆದ್ರಿಸಿ ಬಿಡಿರಿ ಅದು ಹೊರ್ಗೇನೆ ಬಿಡ್ತಿದ್ದಿಲ್ಲ ಬರೀ ಟಿವಿ ಮುಂದೆ ಕುಂದ್ರೋದು ಕರೋನ ಟೈಮಿಗೆ ಬರೀ ಮನೆ ಒಳಗೆ ಕುಂದ್ರೋದು ಆ ಟಿವಿ ನೋಡೋದು ಏ ಅಲ್ಲಿ ಅವಂಗೆ ಕರೋನ ಬಂತು ಇಲ್ಲಿ ಅಷ್ಟು ಮಂದಿ ಸತ್ರೂ ಇಲ್ಲಿ ಅಷ್ಟು ಮಂದಿ ಸತ್ತರು ಆ ಟೈಮ ನಮ್ಮ ಬಿಜ್ನೆಸ್ ಎಲ್ಲ ಬಿಜ್ನೆಸ್ ಮೀನ್ಸ್ ಬಿಜ್ನೆಸ್ ಅಂದರೆ ಡ್ರೈವಿಂಗ್ದೂ ಯಾರೂ ಕರಿತಿರಲಿಲ್ಲ ನಾನು ಒಂದೇ ಡ್ರೈವರು ಡ್ರೈವರ್ ಆಗಿ ನಾನು ಒಂದು ಏಳು ಎಂಟು ಮನೆ ಗಾಡಿ ಹೊಡಿತಿದ್ದೆ ಅವ್ರು ಇವರು ಕರಿತಿದ್ರು ಅವರು ಕರೋನ ಸಂಬಂಧ ನಮ್ಮ ಕರೆಯುವುದನ್ನ ಬಿಟ್ರೆ ಮತ್ತು ಏನು ಕೆಲ್ಸ ಇಲ್ಲ ಏನಿಲ್ಲ ಅದೇ ಒಂದು ನಮ್ಗೆ ಭಾರತದ ಮಾಧ್ಯಮ ಹೇಳ್ಬೇಕಂದ್ರೆ ಅಷ್ಟೆಲ್ಲ ಹೆದ್ರಿಸೋ ಇದೂ ಇರ್ತಿದ್ದಿಲ್ಲ ಬ ಅಲ್ಲಿ ಹೋಗ್ಬೇಡಿ ಅಲ್ಲಿ ಹೀಗಾಗಿದೆ ಅಲ್ಲಿ ಆ ಏರ್ಯಾದೊಳಗೆ ಕರೋನ ಬಂದಿದೆ ಈ ಇಲ್ಲಿ ಇಷ್ಟು ಮಂದಿ ಸತ್ತರು ಅಷ್ಟು ಮಂದಿ ಸತ್ತರು ಇಷ್ಟು ಮಂದಿ ಸತ್ತರು ಆ್ಯಕ್ಚುಲಿ ನೋಡಿದರೆ ನಾನಾ ಎಷ್ಟು ಏನಿಲ್ಲ ಅಂದರು ಒಂದು ಇಪ್ಪತ್ತರಿಂದ ಮೂವತ್ತು ಜನನ ಈವತ್ತು ಇಪ್ಪತ್ತರಿಂದ ಮೂವತ್ತು ಜನ ಕರೋನ ಟೈಮ್ ಸತ್ತೋರಿಗೆ ನಾನು ಅವ್ರಿಗೆ ಕುಣಿ ಒಳಗೆ ಕುಣಿ ಒಳಗೆ ಅಂದರೆ ಸ್ಮಶಾನದೊಳಗೆ ಸ್ಮಶಾನಕ್ಕೂ ಬಿಡ್ತಿದ್ದಿಲ್ಲ ಸ್ಮಶಾನದೊಳಗ ನಾನೆಲ್ಲ ತೆಗೆ ಕುಣಿ ಗಿಣಿ ಎಲ್ಲ ಕಡಿಸಿ ಕುಣಿ ಅಂದ್ರೆ ತೆಗೆ ಕಡಿಸಿ ಮಣ್ಣು ತೆಗೆ ಕಡಿಸಿ ಅವ್ರಿಗೆ ಏನಿಲ್ಲಂದ್ರೂ ಮಿನಿಮಮ್ ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೈದು ಜನಕ್ಕೆ ನಾನು ಮಣ್ಣು ಮಾಡಿಯೇ ಅದು ಬಿ ಪಿ ಕಿಟ್ ಹಾಕ್ಕೊಂಡು ರೂಲ್ಸ್ ಇತ್ತು ಆವಾಗ್ಲೂ ಬಿ ಪಿ ಕಿಟ್ ಹಾಕ್ಕೊಂಡು ಇದು ಮಾಡಿರಿ ಅಂಥೇಳಿ ಅದು ಪೇಶಂಟ್ಗಳಿಗೆ ನಾನಾ ಅಯ್ಯೋ ಡೆಡ್ ಬಾಡಿ ಸತ್ತ ಹೆಣಗಳನ್ನು ಹೋಗಿ ಕರೋನ ಟೈಮ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೈದು ನನ್ನ ಅಂದಾಜು ಪ್ರಕಾರ ನೋಡ್ಬೇಕು ಬಿ ಪಿ ಕಿಟ್ ಹಾಕೊಂಡು ಹೋಗಿ ಆಮೇಲೆ ಫ್ಯಾಮ್ಲಿಗೆ ಬಂದು ಬ ಮನ್ಯಾಗಿನವ್ರಿಗೆ ನೋಡೋಕೆ ಕೊಡ್ತಿದ್ದಿಲ್ಲ ನಮಗೆ ನೋಡೋಕೆ ಕೊಡ್ತಿದ್ದಿಲ್ಲ ಪುಲ್ ಪ್ಯಾಕ್ ಮಾಡಿ ಮುಖ ಅಷ್ಟು ಓಪನ್ ಮಾಡಿ ಕೊಡ್ತಿದ್ರು ಅದೊಂದು ದೊಡ್ಡ ಅನುಭವ ನಮ್ಗೆ ಹೀಗಾಗಿ ಈ ಮಾಧ್ಯಮ್ದವ್ರಿಗೆ ಒಂದು ಮಾತು ಹೇಳ್ಬೇಕೆಂದರೆ ಇವರೂ ಇವರೆಲ್ಲ ಹುಚ್ಚರ ಲೆಕ್ಕ ರೀ ಅವು ಏನಿದೆ ಸುಮ್ನೆ ಹೈಲೈಟ್ ಮಾಡಿ ಅಲ್ಲಿ ಹೋಗ್ಬ್ಯಾಡ ರೀ ಇಲ್ಲಿ ಹೋಗ್ಬ್ಯಾಡ ರೀ ಅಲ್ಲಿ ಅಲ್ಲೇ ಕರೊನ ಬಂದ ಅಷ್ಟು ಮಂದಿ ಸತ್ತಾರೆ ಇಷ್ಟು ಮಂದಿ ಸತ್ತಾರ ಕರೋನಾದ ಪೇಶಂಟ್ ಕರೋನ ಕರೋನಾಲ್ಲಿಂದ ಸತ್ತೋರು ಹೊತ್ಕೊಂಡು ಹೋಗಿ ಮಣ್ಣು ಮಾಡಿ ಬಂದು ಮಗನಾ ಬಂದೋರು ನಾವು ನನಗೆ ಬಂದಿಲ್ಲ ಕರೋನಾ ಇನ್ನೂ ಆದ್ರೂ ನಾನೂ ಒಂದು ಸ್ವಲ್ಪ ಸೇಫ್ಟಿ ನೋಡಿದೆ ಸೇಫ್ಟಿ ಅಂದ್ರೆ ಇದು ನೋಡಿದೆ ನನ್ನ ಮಕ್ಳಿಗೆ ಬರ್ಬ್ಯಾಡ್ದು ಅಂಥೇಳಿ ಮಿನಿಮಮ್ ಅದು ನಾಲ್ಕೈದು ತಿಂಗ್ಳು ಏನು ಕರೋನಾದ ಫುಲ್ ಲಾಕ್ಡೌನ ಇದು ಮಾಡಿದರಲ್ಲ ನನ್ನ ಮನೆ ಬಿಟ್ಟು ನನ್ನ ಮಕ್ಳು ಬಿಟ್ಟು ನಾನು ಬೇರೆ ದೂರ ಇದ್ದು ನನ್ನ ಮಕ್ಳಿಗೆ ಬರ್ಬ್ಯಾಡ್ದು ಆಮೇಲೆ ನನ್ನ ಫ್ ಮನೆತನಕ್ಕೆ ಬರ್ಬ್ಯಾಡ್ದು ಅಂತ ತಿಳ್ಕೊಂಡು ನಾನು ಹೊರಗಿದ್ದೆ ಹೊರಗಿದ್ದೆ ಅವ್ರಿಗೆಲ್ಲ ಇದು ಮಾಡಿದೆ ಏನೇನು ಬೇಕು ಅವರಿಗೆಲ್ಲ ಕೊಡಿಸ್ತಿದ್ದೆ ಬಿಡಿಸ್ತಿದ್ದೆ ಆಮೇಲೆ ಅದು ಏನಿದೆ ಬಿಸ್ಕಿಟು ಬ್ರೆಡ್ಡು ಎಲ್ಲ ಹೈ ರೇಟ್ ಅಯ್ಯೊಪ್ಪ ಒಂದು ಬಿಸ್ಕಿಟ್ ಐದು ರೂಪಾಯಿ ಪಾರ್ಲೆ ಜೀ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಮೇಲೆ ನಮ್ಗೂ ನೂರಾ ಎಂಟು ಚಟಗಳ ಗುಟ್ಕಾ ಗುಟ್ಕಾ ತಂಬಾಕು ಎಲೆ ಅಡಿಕೆ ಚಟ ಅವ್ಕುರ್ದು ಹೈ ರೇಟ ಐದು ರೂಪಾಯಿ ಗುಟ್ಕಾ ಇಪ್ಪತ್ತು ಮೂವತ್ತು ರೂಪಾಯಿ ಭಾಳ ತ್ರಾಸ್ ಕೊಡ್ತು ರೀ ಇದದು ನನ್ನ ದೊಡ್ಡ ಸಾವಕಾರ್ಗಳು ತಮ್ಮ ಮನೆಯಾಗ ತಾವು ಇಟ್ಗೊಂಡು ತಾವು ವ್ಯವಸ್ಥೆ ಮಾಡ್ಕೊಳ್ತಿದ್ರೆ ನಮ್ಮಂಥ ಬಡ್ವರ್ಗೆ ಭಾಳ ತ್ರಾಸ ಆತ ಅದೊಂದು ಹೇಳ್ಬೇಕಂದೆ ಮಾಡ್ತೇನೆ ಯಾಕೆಂದ್ರೆ ಮಾಧ್ಯಮದವ್ರಿಗೆ ಹೇಳ್ಬೇಕೆಂದ್ರೆ ಸಣ್ಣ ಪ್ರಮಾಣ್ದಿಂದ ಹೈ ರೇಟ್ ಮಾಡಿರಿ ಪ್ರಚಾರ ಮಾಡಿರಿ ಈ ಸುಮ್ನೆ ಸುಮ್ನೆ ಹಂಗೆ ಆಯ್ತಂಥೇಳಿ ಹಿಂಗೆ ಆಯ್ತಂಥೇಳಿ ಈ ಕರೋನ ಸಂಬಂಧ ಹೊರಗೆ ಬಂದ್ರೆ ಅಲ್ಲಿ ಹೊಡಿತೀವಿ ಇಲ್ಲಿ ಹೊಡಿತೀವಿ ಅವ್ರಿಗೆ ಇಷ್ಟು ಮಂದಿ ಕರೊಮ ನಾನು ಎಷ್ಟು ಇಪ್ಪತ್ತೆರ್ಡು ಮಂದಿಗೆ ಇಪ್ಪತ್ತು ನಾಲ್ಕ್ರಿಂದ ಇಪ್ಪತ್ತೈದು ಮಂದಿಗೆ ಮಣ್ಣಂಗೆ ಹೂತು ಬಂದೇನಿ ಪ್ಲಸ್ ಅವ್ರಿಗೆ ಹಿಡ್ಕೊಂಡೇನಿ ಅವ್ರಿಗೆ ಹೊತ್ತಗೊಂಡು ಹೋಗೀನಿ ನಾನು ಮುಟ್ಟೋಕೆ ಹೆದರ್ತಿದ್ರು ಆಜು ಮನೆ ಆಜುಬಾಜು ಮನೆದವ್ರು ಐತೆ ಅಂಥವ್ರಿಗೆ ನಾನು ಸೇವೆ ಮಾಡೀನಿ ಹಾಂ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಇದು ನಮ್ಮ ಭಾರತ ಮಾಧ್ಯಮದ ಮಾಧ್ಯಮದ ನಿಮ್ಮ ಅಭಿಪ್ರಾಯವೇನು ಅಂತ ಕೊಷನ್ ಕೇಳಿರಿ ಹೈಲೈಟ್ ಮಾಡೋಕೆ ಹೋಗ್ಬೇಡ್ರಿ ಸಣ್ಣ ಪ್ರಮಾಣಾಗ ಹೇಳಿ ರೀ ಜನ ಹೆದರ್ಲಾರ್ದಂಗೆ ಹೇಳಿ ರೀ ಅದು ಓಕೆ ನಮ್ಗೆ ಯಾವುದು ಸಹ ಅದು ಹೇಳಲಿಲ್ಲ ಯಾವುದು ಸುದ್ದಿಯೇ ಕೊಡೋ ಕೊಡೋದಿಲ್ಲ ಅವರು ನೀವು ಹೇಳ್ತೀರಿ ನಿಮ್ಮ ಪ್ರಕಾರ ಅವು ಪ್ರಸ್ತುತ ಹಾಗೂ ನಿಖರ ಸುದ್ದಿಯನ್ನು ಒದಗಿಸುತ್ತಿವೆಯೇ ಇಲ್ಲ ಒಂದೇ ಸುದ್ದಿ ಪೂರಾ ಒಂದು ತಿಂಗ್ಳು ಒದಗಿಸ್ತಾರೆ ಇವೂ ಟಿವಿ ನೈನ್ದವ್ರು ಸುವರ್ಣದವ್ರು ಅವ್ಗೆ ಈ ಬೇರೆ ನ್ಯೂಸೆ ಇರುವುದಿಲ್ಲ ಬರೀ ಅದು ಒದರಿದ್ದನ್ನ ಒದ್ರೋದು ಈಗ ಶ್ರೀರಾಮ್ ಮಂದಿರ ಈಗ ಮಂದಿರ ಮೊನ್ನೆ ಓಪನಿಂಗ್ ಆಯ್ತೊ ಅದನ್ನೇ ಹಿಡ್ಕೊಂಡು ಕುಂತ್ರೆ ಅದು ಮುಗಿದು ಯಾವಾಗ ಹೋಗೋ ಮಟ್ಟ ಗೊತ್ತಿಲ್ಲ ಈವತ್ತು ಇಪ್ಪತ್ತಾರು ಜ ಇಪ್ಪತ್ತಾರು ಜನವರಿ ಈವತ್ತು ಇಪ್ಪತ್ತರದ ಪೂರಾ ಇವತ್ತು ನಾಳೆ ಬರೀ ಇಪ್ಪತ್ತರದ್ದು ಹೊಸ ಸುದ್ದಿ ಯಾವುವು ಇಲ್ಲೇ ಇಲ್ಲ ಬರೀ ಇವು ಒಂದು ಸುದ್ದಿಯೂ ಮೂರು ನಾಲ್ಕು ದಿವಸ ಚೆನ್ನಾಗಿ ನಡ್ಸೋದು ಮತ್ತು ಅದ್ರ ಮುಂದೆ ಮತ್ತು ಬೇರೆ ಸುದ್ದಿ ನನಗೆ ನೋಡಿ ರೀ ಲೈಕ್ ಆಗೋದು ನೀವು ಕೇಳಿದಿರಿ ನಿಮಗೆ ತಿಳಿದಿರುವ ಕೆಲವು ಜನಪ್ರಿಯ ಪತ್ರಿಕೆಗಳು ಮತ್ತು ಸುದ್ದಿ ಚನಲ್ಗಳು ಯಾವುದು ನಮ್ಗೆ ತಿಳಿದಿರೋ ಪ್ರಕಾರ ನಮ್ಗೆ ಟಿವಿ ನೈನ್ ಒಂದು ರೀ ಆಜ್ ತಕ್ ಒಂದು ಹಿಂದಿ ಒಳಗೆ ಅವರೆಲ್ಲ ಡೈರೆಕ್ಟ್ ನ್ಯೂಸ್ ಕೊಡ್ತಿರ್ತಾರೆ ಅದನ್ನು ನೋಡ್ಕೊಂಡು ಕುಂದ್ರೋದು ಆಮೇಲೆ ಪತ್ರಿಕೆಗಳು ಅಂದು ಮೇಲೆ ವಿಜಯ ಕರ್ನಾಟಕ ನನಗೆ ಫೇವ್ರೆಟ್ ಅದ್ರೊಳಗೆ ನನ್ನ ಭವಿಷ್ಯ ನೋಡ್ತೀನಿ ಭವಿಷ್ಯ ನೋಡ್ತೀನಿ ಆಮೇಲೆ ಫ ನ್ಯೂಝ್ ಓದ್ತೀನಿ ಆಮೇಲೆ ನನ್ಗೆ ಸ್ಪೋರ್ಟ್ಸೂ ಇದು ಆಟದೊಳಗೆ ನನ್ಗೆ ಇಂಟ್ರಸ್ಟ್ ಇಲ್ಲ ಯಾರು ಯಾರ್ಗೆ ಏನೇನು ಆಯ್ತು ನಮ್ಮ ಧಾರವಾಡ ಲೋಕಲ್ಲ ನಮ್ಮ ಡ್ರೈವರ್ಗಳಿಗೆ ಆ್ಯಕ್ಚುಲಿ ನಾನು ಡ ನಾನು ಆ್ಯಕ್ಚುಲಿ ಡ್ರೈವರ್ ಡ್ರೈವರಿಗೆ ಏನೇನು ಆಯ್ತು ಡ್ರೈವರ್ಗಳೆಲ್ಲ ಲಾಂಗ್ ಟೂರ್ ಹೋಗಿರ್ತಾರೆ ಅವರು ಒನ್ ಡೇ ಧರ್ಮಸ್ಥಳ ಶಿರಸಿ ಉಡುಪಿ ಯು ಪಿ ಬಿಹಾರದ ಅಮೇಲೆ ಪುಣೆ ಬಾಂಬೆ ಎಲ್ಲ ಕಡೆ ನಂದು ಕಾಂಟ್ಯಾಕ್ಟ್ ಇದಾವೆ ಕಾಂಟ್ಯಾಕ್ಟ್ ಅಂದ್ರೆ ಏನು ನಮ್ಮ ಡ್ರೈವರ್ಗಳು ಒಂದೇ ಡ್ರೈವರ್ಗಳು ಹೋಗಿರ್ತಾರೆ ಅಲ್ಲಿದ್ದೆಲ್ಲ ಸುದ್ದಿ ಇರ್ತಾರೆ ಇಲ್ಲಪ್ಪ ಹಂಗೆ ಲೋ ಬಂದು ಇಲ್ಲಿ ಹಂಗಾಯ್ತು ಇಲ್ಲಿ ಹಂಗಾಯ್ತು ಅಲ್ಲಿ ಹಿಂಗಾಯ್ತು ಅಂತೆಲ್ಲ ಹೇಳ್ತಿರ್ತಾರೆ ಅಷ್ಟೇ ಮತ್ತೇನು ಇಲ್ಲ ಸುದ್ದಿ ಚನಲ್ಗಳು ಯಾವುವು ನನಗೆ ಇವು ಎರಡು ಆಜ್ ತಕ್ ಒಂದು ಹಿಂದಿ ಒಳಗೆ ಆಮೇಲೆ ಇದು ಒಂದು ಯಾವುದದೂ ವಿಜಯ ಕರ್ನಾಟಕ ನಮ್ಮ ಇವರೂ ಏನ್ರಿಪ್ಪ ಅವ್ರ ಹೆಸರು ಬರುವಲ್ದಲ್ಲ ಇದು ವಿಜಯ್ ಸಂಕೇಶ್ವರ್ ಅವರು ಅವ್ರದ್ದೇ ನ್ಯೂ ಪೇಪರ್ ಅದು ಅದ್ರೊಳಗೆ ನಾನು ಭವಿಷ್ಯ ನೋಡ್ತೀನಿ ಇವು ಕ್ರಿಕೆಟ್ ಗಿರ್ಕೆಟ್ ಎಲ್ಲ ನೋಡುವುದಿಲ್ಲ ಆಟದನ್ಕೇನು ನೋಡುವುದಿಲ್ಲ ಆಮೇಲೆ ನಮ್ಮ ಹುಡ್ಗರು ಯಾರು ಸತ್ತರೆ ಯಾರು ಉಳ್ದರೆ ಅದ್ನೊಂದು ನೋಡ್ತೀನಿ ಆಮೇಲೆ ಮತ್ತು ನೀನು ಯಾವ ರೇಟ್ ಇಳ್ದಿವೆ ಯಾವ ರೇಟ್ ಏರ್ಯಾವ ಅದ್ನೊಂದು ಕೊಟ್ಟಿರ್ತಾನೆ ಅದ್ನೊಂದು ನೋಡ್ತೇನೆ ಇಷ್ಟ ಅದರ ಪೇಪರ್ದೋರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಪೇಪರ್ದೋರಿಗೆ ಸುದ್ದಿ ಚನಲ್ದೊಳಗ ಹೇಳ್ಬೇಕಂದ್ರೆ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಏನೆಂದರೆ ಇವು ಏನು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀರಲ್ಲ ಅದೊಂದು ಕಾಲಮ್ ಇದೆಯಲ್ಲ ಕಾಲಮ್ ಒಳಗೆ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿರೋ ನ್ಯೂಝ್ ಅಷ್ಟೆ ತಗೊಳ್ಳಿ ಕ್ಲಿಯರ್ ಆಗಿರೋದು ಒಂದ್ಸೊಲ್ಪ ಇದನ್ನ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಮತ್ತೇನು ಇಲ್ಲ ಏನು ರೀ ಅಲ್ಲಿ ಫೋನ್ ಹಚ್ಚಿದಾಗ ಈಗ ಅದು ಅದ್ರೊಳಗೆ ಕೊಟ್ಟಿರ್ತಾರೆ ನಿಮ್ಗೆ ಇಲ್ಲಿ ನೌಕರಿ ಇದೇ ನೀವು ಇಲ್ಲಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕಿರ್ತಾರೆ ಕಾಂಟ್ಯಾಕ್ಟ್ ಮಾಡಿದರೆ ಫೋನೇ ಎಬ್ಸೋದಿಲ್ಲ ಫೋನ್ ಎಬ್ಬಿಸಿದ್ರೆ ಅಲ್ಲಿ ಬರ್ರೀ ಇಲ್ಲಿ ಬರ್ರೀ ಆ ಕಡೆ ಹೋಗಿರಿ ಈ ಕಡೆ ಹೋಗಿರಿ ಅಂತ ಮಾತಾಡ್ತಿರ್ತಾರೆ ಹೀಗಾಗಿ ನಮ್ಮ ಪತ್ರಿಕೆಗಳು ಮತ್ತು ಸುದ್ದಿ ಚಾನಲ್ಗಳಿಗೂ ಹೇಳ್ಬೇಕಂದ್ರೆ ಇದು ಒಂದು ಮಾತು ಆದ್ರೂ ಚಲೋ ನ್ಯೂಸ್ ಕೊಡ್ತಾರೆ ಮುಂದಾಗೋದು ಒನ್ಕೆ ಹೇಳೋದಿಲ್ಲ ಅವ್ರು ನಡ್ದಿದ್ದನ್ಕೆ ಹೇಳ್ತಾರೆ ಆದ್ರೆ ಅದನ್ನು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ ಅದು ಡಿಲೇ ಅಂದ್ರೆ ಒಂದು ವಿಷಯ ನಾಲ್ಕೈದು ದಿವ್ಸ ಬರೀ ಅದನ್ನು ಕೊರಿತಾರೆ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಸುದ್ದಿ ಮಾಧ್ಯಮಗಳಿಗೆ ಆಮೇಲೆ ಪತ್ರಿಕೆದವ್ರಿಗೆ ಹೇಳೋಕ್ಕೆ ಇಷ್ಟಪಡುವುದೇನಂದ್ರೆ ಇದೆಲ್ಲ ಕಡಿಮೆ ಮಾಡಿ ಡೈರೆಕ್ಟ್ ನ್ಯೂಸ್ ಕೊಡಿರಿ ಸೀದ ನ್ಯೂಸ್ ಕೊಡಿರಿ ಹಿಂಗಾಗೈತಿ ಹೀಗಿಲ್ಲ ಅನ್ನೋದು ಸುಮ್ನೆ ಅದನ್ನು ಬೆಳೆಸಿ ಫುಲ್ ಒಂದು ದಿವ್ಸ ಪೂರ ಅದನ್ನು ನೋಡ್ಕೊಂಡು ಕುಂದ್ರುವಂಗೆ ಮಾಡೋಕೆ ಹೋಗ್ಬ್ಯಾಡ್ರಿ ಹೊಸ ಹೊಸ ಸುದ್ದಿ ಯಾವಾಗ ಬರ್ತಾವೆ ಆಮೇಲೆ ನಮ್ಮ ಸೀನಿಯರ್ಗಳಿಗೆ ಆಮೇಲೆ ನಮ್ಮ ಎಜುಕೇಟೆಡ್ ಯೂತ್ಗೆ ಅವ್ರಿಗೆಲ್ಲ ಏನೇನು ಆಫರ್ ಇದಾವೆ ಅವನ್ನೆಲ್ಲ ಕ್ಲಿಯರಾಗಿ ನೀವು ಬೆಳೆ ತನ್ಕ ಇವ್ದು ಪ್ಲೇ ಮಾಡಿ ತೋರಿಸ್ರೀ ಅದೇನು ಪ್ರಾಬ್ಲಮ್ ಇಲ್ಲ ಆ ಸುಮ್ನೆ ಸುಮ್ನೆ ಯಾವ್ದು ಉಪ್ಯೋಗ ಇಲ್ಲದ ನ್ಯೂಸ್ನ ಸ್ ತೋರ್ಸೋದು ಉಪ್ಯೋಗ ಇಲ್ಲಂತ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೇ